ಹಲೋ ಶುಭೋದಯ ಹೇಳಿ ಪ್ರಶಾಂತ್

ನಿಮ್ಮ ಬಗ್ಗೆ ಹೇಳಿ ಪ್ರಶಾಂತ್ ನಿಮ್ಮ ರೆಸ್ಯೂಮ್ ನಾನು ನೋಡಿದ್ದೇನೆ ಭಾಳ ಇಷ್ಟ ಆಯ್ತು ಅದಕ್ಕೆ ನಿಮಗೆ ಅಪ್ರೋಚಾದೆ ನಾನು ನಿಮ್ಮ ನಿಮ್ಮ ಬಗ್ಗೆ ಹೇಳಿ ಹ್ಞೂ ಹ್ಞೂ ಹ್ಞೂ ಹ್ಞೂ

ಓಕೆ ಪ್ರಶಾಂತ್ ನೀವು ಇದು ಮುಂಚೆ ಬೇರೆ ಕಂಪ್ನೀಲಿ ಎಲ್ಲಾದರೂ ಕೆಲಸ ಮಾಡಿದ್ದೀರಾ ಓಕೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸಿದೆ ನಿಮಗೆ ಓಕೆ ಪ್ರಶಾಂತ್ ನಮ್ಗೆ ಈ ಕಂಪೆನಿಯಲ್ಲಿ ಬೇಕಾಗಿರೋದು ಗೈಡು ಮತ್ತು ಅವ್ರಿಗೆ ಕರ್ಕೊಂಡೋಗೋಕೆ ಜಾಗಗಳು ಆ್ಯಂಡ್ ನಿಮಗೆ ಇಲ್ಲಿರೊ ನಿಮಗೆ ಇಲ್ಲಿ ಕಂಪ್ನಿಯಲ್ಲಿ ನಿಮ್ಗೆ ನಾವು ಸಾಕಷ್ಟು ಓಟಲ್ ಜೊತೆ ಟೈ ಅಪ್ ಆಗಿದ್ದೀವಿ ನೀವು ಅವರ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಬೇಕು ಆ್ಯಂಡ್ ಅವ್ರಿಗೆ ಬೆಸ್ಟ್ ಅವ್ರಿಗೆ ಬೆಸ್ಟಾದ ಎಕ್ಸ್ಪೀರಿಯೆನ್ಸ್ ನೀವು ಕೊಡಬೇಕು ಅದು ನಮಗೆ ಬೇಕಾಗಿರೋದು ನಿಮಗೆ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾಯಿದ್ದೀರ ನಾವು ನಿಮ್ಮ ರೆಸ್ಯೂಮ್ ನೋಡಿದ್ದೀವಿ ಖಂಡಿತವಾಗಲೂ ನಿಮಗೆ ಇಲ್ಲಿ ಕೆಲಸ ಸಿಗುತ್ತೆ ಇನ್ನು ಒಂದಿನ ಬಂದು ನೀವು ಕಂಪನಿಗೆ ವಿಸಿಟ್ ಕೊಟ್ಟು ಹೋಗಿ ಆ್ಯಂಡ್ ಅಲ್ಲಿ ಬಂದು ನೀವು ಮಾತಾಡೋಣ ಸರೀನಾ ಥ್ಯಾಂಕ್ ಯು ಪ್ರಶಾಂತ್ ಹ್ಯಾವ್ ಅ ಗುಡ್ ಡೇ